ಇಪ್ಪತ್ತೊಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತಾರು ಇಪ್ಪತ್ತು ಜನವರಿ ಸಾವಿರದ ಎಂಟುನೂರ ತೊಂಬತ್ತು ನಾಲ್ಕು ಜೂನ್ ಸಾವಿರದ ಆರುನೂರ ಇಪ್ಪತ್ತ್ಮೂರು ಮೂರು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತು ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು